ನನ್ನ ಮೊಬೈಲು ಕೆಟ್ಟೋಗ್ಬಿಟ್ಟಿತ್ತು ಹಳೆಯ ಮೊಬೈಲು ಅವಾಗ ನಾನೇನು ಮಾಡಿದೆ ನನ್ನ ಮಗನ್ಗೆ ಹೇಳ್ತಾ ಹೋದೆ ಏನಪ್ಪಾ ಸರಿಯಿಲ್ಲ ಮೊಬೈಲಿದು ಅಂತ ಹೇಳಿ ಅಮ್ಮ ನಾನು ಆನ್ಲೈನಲ್ಲಿ ಒಳ್ಳೆಯ ಮೊಬೈಲ್ ತರ್ಸ್ಕೊಡ್ತೀನಿ ಅಂತ ಹೇಳಿ ನನಗೆ ಒಂದು ಒಳ್ಳೆಯ ಮೊಬೈಲ್ ಆನ್ಲೈನಲ್ಲಿ ತರಿಸ್ಕೊಟ್ಟ ಆ ಮೊಬೈಲು ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿತ್ತು ನನ್ನ ಮೊದ್ಲಿನ ಮೊಬೈಲು ಅದು ಬಹಳ ದಪ್ಪವಾಗಿತ್ತು ಭಾರವಾಗಿತ್ತು ಅದನ್ನು ಹಿಡ್ಕೊಳ್ಳೋದೇ ಸಹ ಕಷ್ಟ ಆಗ್ತಾ ಇತ್ತು ನನಗೆ ಅದಕ್ಕೆ ನನಗೆ ಒಂದು ಸಣ್ಣ ಪರ್ಸ್ ಇತ್ತು ಆ ಪರ್ಸಿಗೆ ಸರಿಯಾಗಿ ಅಡ್ಜಸ್ಟ್ ಆಗೋವಂಥದ್ದು ಒಂದು ಆನ್ಲೈನ್ ಮೊಬೈಲನ್ನು ನನ್ನ ಮಗ ಅದನ್ನೇ ತರ್ಸಿಕೊಟ್ಟ ಈ ಹೊಸ ಮೊಬೈಲು ನಿಜವಾಗ್ಲೂ ಕೂಡ ನಂಗೆ ತುಂಬ ಇಷ್ಟ ಆಯಿತು ಅದು ತುಂಬ ಹಗುರವಾಗಿ ತುಂಬ ತೆಳ್ಳಗಿತ್ತು ಅದರಲ್ಲಿ ಅನೇಕ ಹೊಸ ಹೊಸ ವಿಚಾರಗಳು ಪ ಹೊಸ ಹೊಸ ಆ್ಯಪ್ಸು ಅದ್ರಲ್ಲಿ ಅಳವಡ್ಸ್ಕೊಟ್ಟಿದ್ದ ಅದರಲ್ಲಿ ವಿಶೇಷ್ವಾಗಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಕನ್ನಡದಲ್ಲಿ ನಾನು ಟೈಪ್ ಮಾಡಬಹುದು ಕನ್ನಡದಲ್ಲಿ ನಾನು ಬೇರೆ ಬೇರೆ ಸಂದೇಶಗಳನ್ನ ಬೇರೆಯವ್ರಿಗೆ ಕಳಿಸ್ಬೋದಾಗಿತ್ತು ನನಗೆ ಇಂಗ್ಲೀಷ್ನಲ್ಲಿ ನಾನು ಮಾಡ್ಬೋದಿತ್ತು ಆದರೆ ಇಂಗ್ಲೀಷಿಗಿಂತ ನಮ್ಮ ಮಾತೃ ಭಾಷೆ ಕನ್ನಡದಲ್ಲಿ ನಾವದನ್ನು ಮಾಡೋದು ಹೆಚ್ಚು ಇಷ್ಟವಾಗೋವಂಥದ್ದು ಕನ್ನಡನೂ ಮತ್ತು ಇಂಗ್ಲೀಷು ಎರಡರಲ್ಲೂ ಕೂಡ ಮಾಡಬಹುದಾದಂಥದ್ದು ನನಗೆ ಅನೇಕ ಕೆಲವು ಸಾಹಿತ್ಯಿಕ ಲೇಖನಗಳನ್ನು ಅಥವಾ ಸಾಹಿತ್ಯಿಕ ವಿಚಾರಗಳನ್ನು ತಿಳಿಸ್ಬೇಕು ಅಂದಾಗ ಕನ್ನಡ ಹೆಚ್ಚು ನನಗೆ ಬಳಕೆಯಾಗ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಹಾಗಾಗಿ ಕನ್ನಡದಲ್ಲಿ ನಾನದನ್ನು ಮಾಡಲಿಕ್ಕೆ ಶುರು ಮಾಡಿದೆ ಹಾಗೇ ಕೆಲವು ಆ್ಯಪ್ಸು ಅದರಲ್ಲಿ ಅಳವಡ್ಸ್ಕೊಳ್ಲಿಕ್ಕೆ ಸಾಧ್ಯ ಆಯಿತು ಹಾಗೇ ಅಲ್ಲಿರುವಂತಹ ಒಂದು ಗೂಗಲ್ನಿಂದ ನಾನು ಬೇರೆ ಬೇರೆ ಸಂದೇಶಗಳನ್ನು ತಗೋಬೋದು ಬೇರೆ ಬೇರೆ ವಿಚಾರಗಳನ್ನು ತಗೊಳ್ಬೋದಾಗಿತ್ತು ಗೂಗಲ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೇ ವಿಕಿಪಿಡಿಯಾ ಗೂಗಲ್ನಲ್ಲಿ ಇರೋಂಥ ವಿಕಿಪಿಡಿಯಾದಲ್ಲಿ ಅನೇಕ ಸಾಹಿತಿ ಸಾಹಿತ್ಯದ ಸಂಗತಿಗಳನ್ನು ತೆಗೆದ್ಕೊಳ್ತಿದ್ದೆ ನಾನು ಲೇಖನ ಬರೀಬೇಕಾದರೆ ನನಗೇನಾದ್ರೂ ಯಾವುದೋ ಶಬ್ದದ ಬಗ್ಗೆಯಾಗಲಿ ಯಾದಾರೂ ವಿಚಾರದ ಬಗ್ಗೆಯಾಗಲಿ ಗೊತ್ತಾಗ್ಲಿಲ್ಲ ಅಂತಂದರೆ ನಾನು ಗೂಗಲ್ಗೆ ಹೋಗಿಬಿಟ್ರೆ ಗೂಗಲ್ ಅನೇಕ ಮಾಹಿತಿಗಳನ್ನು ನನಗ್ ಕೊಡ್ತಾ ಇತ್ತು ಹಾಗಾಗಿ ನನಗೆ ಅದು ತುಂಬ ಇಷ್ಟವಾಗಿತ್ತು ಗೂಗಲ್ನ ಮಾಹಿತಿ ಹಾಗೇ ಈ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಹೆಚ್ಚು ಮೊದಲಿಂದ ಮೊಬೈಲಲ್ಲಿ ನನಗೆ ಅದು ತುಂಬಿ ಹೋಗ್ತಾ ಇತ್ತು ಬೇಗ ಅದು ಭರ್ತಿಯಾಗಿ ಲೇಖನ ಅದರಲ್ಲಿ ಮಾ ಸ್ ಬರ್ತಾ ಇರಲಿಲ್ಲ ಖಾಲಿ ಅದು ಫುಲ್ ಆಗಿಬಿಟ್ಟು ಹಾಗಾಗಿ ಇದರಲ್ಲಿ ಹೆಚ್ಚು ಇದನ್ನ ಸಂಗತಿಗಳನ್ನ ಅಳವಡ್ಸುವಂತಹ ರೀತಿಯಲ್ಲಿ ಇತ್ತು ಮೊಬೈಲು ಹಾಗಾಗಿ ಆ ಮೊಬೈಲ್ನಲ್ಲಿ ನಾನು ಸಂಗ್ರಹ ಮಾಡಿಕೊಳ್ಲಿಕ್ಕೆ ವಿಶಾಲವಾದಂತಹ ಒಂದು ಜಾಗ ಅದರಲ್ಲಿತ್ತು ಹಾಗಾಗಿ ಆ ಮೊಬೈಲಲ್ಲಿ ನಾನು ಅದನ್ನು ಬಳಕೆ ಮಾಡಿಕೊಳ್ಳೋಂತಹ ರೀತಿಯಲ್ಲಿ ನನಗ್ ಬಹಳ ಸಂತೋಷ ಆಯಿತು ಹೀಗೆ ಈ ಮೊಬೈಲು ಅನೇಕ ಆಧುನಿಕ ತಂತ್ರಗಳನ್ನು ಹಳೆಯ ಮೊಬೈಲಲ್ಲಿ ಅನೇಕ ತಂತ್ರಗಳನ್ನು ಟೆಕ್ನಾಲಜಿಯನ್ನು ಅಳ್ವಡ್ಸ್ಕಳ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆದರೆ ಇದರಲ್ಲಿ ಈಗೇನು ಬಂದಿದ್ದಾವೋ ಹೊಸ ಹೊಸ ರೀತಿಯ ಒಂದು ಸಂಗತಿಗಳನ್ನು ಅದರಲ್ಲಿ ಅಳ್ವಡ್ಸ್ಕಳ್ಲಿಕ್ಕೆ ಆಪ್ಗಳನ್ನು ಅಳ್ವಡ್ಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಹಾಗಾಗಿ ನನಗೆ ಮೊಬೈಲ್ ತುಂಬ ಇಷ್ಟ ಆಯಿತು ಹಾಗೇ ಅನೇಕರು ಬೇರೆ ಬೇರೆ ಕಡೆಗೆ ನಾನು ಸಂದೇಶಗಳನ್ನು ಕಳ್ಸೋದಕ್ಕೆ ವಾಟ್ಸ್ಯಾಪ್ ಗ್ರೂಪ್ಗಳನ್ನ ಮಾಡ್ಕೊಳ್ಲಿಕ್ಕೆ ಅದ್ರ ಮೂಲಕವಾಗಿ ನಮ್ಮ ಮತ್ತು ಸ್ನೇಹ ಮತ್ತು ಸಂದೇಶಗಳನ್ನು ಒಬ್ಬರಿಗೊಬ್ರು ಪರಸ್ಪರ ಕಳಿಸ್ಲಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿತ್ತು ಹಾಗಾಗಿ ನನಗೆ ಈ ಮೊಬೈಲು ನಿಜವಾಗ್ಲೂ ಕೆಲವ್ರು ಹೇಳ್ತಾರೆ ಅಯ್ಯೋ ಮೊಬೈಲು ಹಾಳು ಮಾಡುತ್ತೆ ಕೆಲವರನ್ನ ಅಂತ ಹೇಳಿ ಆದರೆ ನಿಜ್ವಾಗ್ಲೂ ಕೂಡ ಮೊಬೈಲನ್ನ ನಮಗೆ ಬೇಕಾದ ರೀತೀಲ್ಲಿ ಬಳಸ್ಕೊಂಡ್ರೆ ಅದು ನಮಗೆ ಅನೇಕ ಸಂಗತಿಗಳನ್ನು ಕೊಡುತ್ತೆ ಮೊದಲಾದ್ರೆ ನಾವು ಒಂದು ಲೇಖನ ಬರೀಬೇಕು ಅಂತಂದರೆ ಆ ಪುಸ್ತ್ಕ ಈ ಪುಸ್ತ್ಕ ಹಲವು ಪುಸ್ತಕಗಳ್ನ ಸಂಗ್ರಹಿಸಬೇಕಾಗಿತ್ತು ಲೈಬ್ರರಿಗ್ಳಿಗೆ ಹೋಗಬೇಕಾಗಿತ್ತು ಹಾಗೇ ಯಾರತ್ತಿರ ಇದೆಯೋ ಅವ್ರನ್ನು ಹುಡ್ಕೊಂಡು ಹೋಗಬೇಕಾಗಿತ್ತು ಅದೆಲ್ಲಾ ಇಲ್ಲ ಇವಾಗ ನಾವು ಒಂದು ಸಲ ಗೂಗಲ್ಲಿಗೆ ಕೊಟ್ಟುಬಿಟ್ರೆ ಅದು ಎಲ್ಲ ಮಾಹಿತಿಗಳನ್ನು ನಮಗ್ ಕೊಡುತ್ತೆ ಹಾಗಾಗಿ ಈ ಈ ಸಂಗತಿಗಳು ಕೂಡ ನನಗೆ ಇದ್ರಲ್ಲಿ ಇಷ್ಟ ಆಯಿತು ಹಾಗೇ ಈ ಮೊಬೈಲ್ ಕೆಲವ್ ಸಲ ಯೂಟ್ಯೂಬ್ಗಳಲ್ಲಿ ಬರೋಂತಹ ಮಾಹಿತಿಗ್ಳೇನಿದ್ದಾವಲ ಅದರಲ್ಲಿ ಹೆಚ್ಚಿನ ಅಂಶಗಳನ್ನು ಅಳ್ವಡ್ಸಿರುವಂಥದ್ದು ಅವು ಕೂಡ ನನಗೆ ನನ್ನ ಜ್ಞಾನವನ್ನ ವಿಸ್ತಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಹೋಯಿತು ಹೀಗಾಗಿ ಈ ಮೊಬೈಲು ನಿಜ್ವಾಗ್ಲೂ ಕೂಡ ತುಂಬ ಒಳ್ಳೆಯದು ಆಮೇಲೆ ಎಲ್ರಿಗೂ ಕೂಡ ಆ ಮೊಬೈಲನ್ನ ಮಕ್ಕಳು ಅದನ್ನ ಗೊತ್ತಿರೋಲ್ಲ ತಿಳಿವಳ್ಕೆ ಇರೋಲ್ಲ ದುರುಪಯೋಗ ಪಡ್ಸ್ಕೊಳ್ಬೋದು ಆದ್ರೆ ನಾವು ಚಿಕ್ಕವ್ರಿದ್ದಾಗ್ಲೇ ಅವರಿಗೆ ಇದನ್ನು ಯಾವ ರೀತಿ ಉಪ್ಯೋಗಿಸ್ಬೇಕು ಯಾವ್ದನ್ನು ಪಡಕೊಳ್ಬೇಕು ಅದರಿಂದ ಮ ಮಾಹಿತಿ ಹೇಗೆ ತಗೊಳ್ಬೇಕು ಅಂತ ಅವ್ರಿಗೆ ಹೇಳಿದ್ರೆ ಅದು ತಪ್ಪಾಗಲ್ಲ ಆದ್ದರಿಂದ ಮೊಬೈಲನ್ನ ಒಂದು ರೀತೀಲ್ಲಿ ಹೇಗೆ ಅಂದರೆ ಒಂದು ಚಾಕು ಇದ್ದಂಗೆ ಅದು ಹೇಗೆ ಅಂತ ಹೇಳಿದ್ರೆ ಹಣ್ಣುಗಳನ್ನೂ ಕತ್ತರಿಸ್ಬೋದು ಬೇರೆಯವ್ರಿಗೆ ಹಾನಿಯನ್ನೂ ಉಂಟು ಮಾಡಬಹ್ದು ಅದು ನಮ್ಮ ಕೈಯಲ್ಲಿ ನಾವು ಹೇಗೆ ಬಳಸ್ತೀವಿ ಅನ್ನೋದ್ರ ಮೂಲಕ ಅದು ಗೊತ್ತಾಗುತ್ತೆ ಅದರಿಂದ ಮೊಬೈಲು ಇವತ್ತಿನ ಜಗತ್ತಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೇ ಲೇಖಕರಿಗೆ ಹಾಗೇ ಬೇರೆಯವರಿಗೂ ಕೂಡ ಅದು ಉಪಯೋಗಕಾರಿ ಆಗೋವಂಥದ್ದು ನನಗ್ ಅನ್ನಿಸ್ದಂಗೆ ನಮ್ಮ ಮನೆ ಹತ್ರ ಕೆಲವು ಜನ ಇದ್ದಾರೆ ಸ್ಲಮ್ ಜನ ಅವರು ಅವರೂ ಕೂಡ ಅವರು ವಿದ್ಯಾವಂತರಲ್ಲ ಆದರೆ ಆ ಮೊಬೈಲಲ್ಲಿ ತಗೊಳ್ತಾರವ್ರು ಎಷ್ಟು ಕಾಸ್ಟ್ಲಿ ಮೊಬೈಲ್ಗುಳು ತಗೊಳ್ತಾರೆ ತೊಗೊಂಡು ಅದು ಹಾಡುಗಳು ಹಾಕ್ಕೊಂಡೋ ಅವ್ರಿಗೆ ಬೇಕಾದ ವೀಡಿಯೋಸ್ ಬರ್ತಾವಲ್ಲ ಈಗ ಆ ಥರ ಅವನ್ನೆಲ್ಲ ಹಾಕ್ಕೊಂಡು ಅವ್ರು ಎಂಜಾಯ್ ಮಾಡ್ತಾರೆ ಆ ಮೊಬೈಲಿಂದ ಕೆಟ್ಟದ್ದಕ್ಕೆ ಅಂತೇನೂ ಹೋಗಿಲ್ಲ ಅವರು ಆ ಥರದಲ್ಲಿ ಮೊಬೈಲನ್ನ ನಮಗ್ ಬೇಕಾದ ರೀತೀಲ್ಲಿ ಬಳಸ್ಕೊಂಡರೆ ಅದರಿಂದ ನಿಜವಾಗ್ಲೂ ಕೂಡ ಯಾವುದೇ ರೀತಿಯಲ್ಲಿ ಹಾನಿಯಿಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದೀನಿ ಹಾಗೇ ಅದನ್ನಾವು ಬಳಸ್ಕೋ ಕೂಡ ಬೇಕು ಅಂತ ಹೇಳಿ ಅನ್ನಿಸುತ್ತೆ